ಹಲೋ ಯಾರು ಹೌದು ನೀವು ಯಾರು

ಹೌದಾ ಹೇಳಿ ಸರ್ ಮದುವೆ ನಿಮ್ಮ ಮನೆಯವ್ರದ್ದಾ ನಿಮ್ಮ ಮನೆಯವ್ರದೇನಾ ಸರ್ ಮದುವೆ ಸರ್ ಮದುವೇನ ದೇವ್ಸ್ಥಾನದಲ್ಲಿ ಮಾಡ್ತೀರಾ ಇಲ್ಲ ಛತ್ರದಲ್ಲಿ ಮಾಡ್ತೀರಾ ಇಲ್ಲಾ ಮನೆಯಲ್ಲೇ ಮಾಡ್ತೀರಾ ಸರ್ ಚೌಟ್ರಿಲಾ ಯಾವ್ಯಾವ ಡೇಟ್ ಮಾಡ್ಸಿದ್ದೀರಾ ಸರ್ ಡೇಟ್ ಮಾಡ್ಸಿದ್ದೀರಾ ಸರ್ ಹ್ಞೂ ಹೌದಾ ಹೌದಾ ಸರ್ ಸರಿ ಸರ್ ಅದು ನೀವು ಚಪ್ಪರ ಚಪ್ರ ದಿನಕ್ಕೂ ನಾವು ಬರ್ಬೇಕಾ ಸರ್ ಚಪ್ರ ದಿನಕ್ಕೂನು ಬೇಕಾ ನಾವು ರಾಮು ಅವರೇ ನಾವು ಬೇರೆಯವ್ರ ರೀತಿ ಜಾಸ್ತಿ ಕೇಳೋಲ್ಲ ನಾವು ಬೇರೆಯವ್ರ ರೀತಿ ಜಾಸ್ತಿ ಕೇಳೋಲ್ಲ ರಾಮು ಅವರೇ ಒಂದು ಐದು ಸಾವಿರ ಕೊಡಿ ನಿಮ್ಮ ಶಾಸ್ತ್ರ ಸಂಪ್ರದಾಯ ಏನಿದೆ ಅದನ್ನೆಲ್ಲ ಕ್ಲಿಯರಾಗಿ ಮಾಡ್ಸ್ಕೊಡ್ತಿವಿ ಏನಿಲ್ಲ ತಲೆ ಕೆಡ್ಸ್ಕೊಬೇಡಿ ಶಾಸ್ತ್ರ ಸಂಪ್ರದಾಯ ಏನಿದೆ ಅದನ್ನೆಲ್ಲ ಕ್ಲಿಯರಾಗಿ ಮಾಡ್ಸಿ ಕೊಡ್ತೀವಿ ಏನು ತಲೆ ಕೆಡ್ಸ್ಕೊಬೇಡಿ ನಿಮಗೆ ಬೆಳಗ್ಗೆನೇ ಬಂದು ನಾನು ಬೆಳಗಿನ ಜಾವ ನಾಲ್ಕುವರೆ ಐದು ಗಂಟೆಗೆ ಬಂದು ನಾನು ಮದುವೆ ದಿನಕ್ಕೆ ನಾನು ಶಾಸ್ತ್ರ ಸಂಪ್ರದಾಯ ಏನು ಮಾಡಬೇಕೊ ಅದನ್ನು ಮಾಡಿ ಕೊಡ್ತೀನಿ ಆಯ್ತು ನೈಟು ಬರ್ತೀನಿ ಏನು ತಲೆ ಕೆಡ್ಸ್ಕೊಬೇಡಿ ನೈಟು ಬರ್ತೀನಿ ಏನು ಇಲ್ಲ ನೀವು ಇವಾಗ ಐದು ಸಾವಿರ ಕೇಳಿದೀನಿ ಅಲ್ಲವಾ ಆಯಿತು ಹೋಗಿ ರಾಮು ಅವರೇ ಐನೂರು ಐನೂರು ಬ್ಯಾಡ ನಾಲ್ಕುವರೆ ಸಾವಿರ ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊಬೇಡಿ ನಾನು ನಿಮ್ಗೆ ಏನೇನು ಬೇಕು ಸಾಮಗ್ರಿಗಳು ಪೂಜಕ್ಕೆ ಸಂಪ್ರ ಇದು ನಮ್ಮ ಇದಕ್ಕೆ ಪೂಜಕ್ಕೆ ಅವನ್ನೆಲ್ಲನು ಲೀಸ್ಟ್ ಮಾಡಿ ಕೊಡ್ತೀನಿ ಇವಾಗ ನಿಮಗೆ ಟೈಮ್ ಇದ್ದರೆ ಬಂದ್ಬಿಡಿ ಇವಾಗ ನಾನು ಬರ್ದ್ ಕೊಡ್ತೀನಿ ಎಲ್ಲನೂ ಲೀಸ್ಟ್ ಮಾಡಿ ಬರ್ದ್ ಕೊಡ್ತೀನಿ ಹಾಂ ಬನ್ನಿ ಬೇಗ ಬನ್ನಿ ರಾಮು ಅವರೇ ಬೇಗ ಬಂದು ತಗಂಡು ಹೋಗಿ ನೀವು ಸಾಮಾನು ಇಟ್ಟಿರಿ ನಾನು ಬರ್ತಿನಿ ಬೇಗ ಸರ್ ಓಕೆ ಆಯಿತು ಬನ್ನಿ ಬೇಗ ಬನ್ನಿ ರಾಮು ಅವರೇ